ಕೋವಿಡ್ ನೈಟೀನ್ ಮಹಾಮಾರಿ ನಮ್ಮ ಪ್ರದೇಶದ ಪ್ರಯಾಣ ನಮ್ಮ ದೇಶದಲ್ಲಿ ಯಾರೂ ಎಲ್ಲೂ ಓಡಾಡ್ತಿರಲಿಲ್ಲ ಒಂದು ಆಸ್ಪೆಟ್ಲಿಗೆ ತೋರಿಸ್ಬೇಕು ಅಂದ್ರೂ ತುಂಬ ಕಷ್ಟ ಆಗ್ತಿತ್ತು ಕೆಲವ್ರ ಮನೆಯಲ್ಲಿ ಗಾಡಿಗಳು ಇರ್ತಿರಲಿಲ್ಲ ಎಕ್ಸ ಫಾರ್ ಎಕ್ಸಾಂಪಲ್ ನಮ್ಮ ಮನೆಲ್ಲೇ ಗಾಡಿಗಳು ಇರ್ತಿರಲಿಲ್ಲ ಅವಾಗ ಬಸ್ಸಲ್ಲಿ ಓಡಾಡಕ್ಕೆ ಆಗ್ತಿರಲಿಲ್ಲ ನಮ್ಗೆ ಏನಾದರೂ ಅವಶ್ಯಕತೆ ಏನಾದರೂ ತೊಗೊಬೇಕು ಅಂದ್ರೂ ನಮಗೆ ಬಸ್ ಇರ್ತಿರಲಿಲ್ಲ ಓಡಾಡಂಗೆ ಇರ್ತಿರಲಿಲ್ಲ ಡಿಸ್ಟೆನ್ಸ್ ಮೇಯ್ನ್ಟೇನ್ ಮಾಡಬೇಕಿತ್ತು ಈಚೆ ಹೋದ್ರೆ ಎಲ್ಲಿ ಸೋಂಕು ತಗಲುತ್ತೋ ಅನ್ನೋ ಭಯ ಕಾಡ್ತಿತ್ತು ನಮ್ಮ ಊರಲ್ಲೂ ಸಹಾಯ ಎಲ್ಲರೂ ಹುಷಾರಿಲ್ಲ ತುಂಬ ಕೊರೋನಾದಿಂದ ಎಷ್ಟೋ ಜನ ಮರಣ ಹೊಂದಿದ್ದಾರೆ ಹಂಗಾಗಿ ತುಂಬ ಕಷ್ಟ ಆಗ್ತಿತ್ತು ನಮಗೆ ಕೋವಿಡ್ ಟೈಮಲ್ಲಿ ಪ್ರವಾಸ ಮಾಡೋದಕ್ಕೆ ಆಗ್ತಿರಲಿಲ್ಲ ಎಲ್ಲೂ ಓಡಾಡೋದಕ್ಕೆ ಆಗ್ತಿರಲಿಲ್ಲ ಏನಾದರೂ ತರ್ಬೇಕಂದ್ರೂ ಕಷ್ಟ ಆಗ್ತಿತ್ತು ಎಲ್ಲಾದರೂ ಹೋಗ್ಬೇಕು ಒಂದು ಊರಿಗೆ ಅಂದ್ರೂ ಕಷ್ಟ ಆಗ್ತಿತ್ತು ಒಂದು ಆಸ್ಪೆಟಲ್ಗಾಗಲಿ ಒಂದು ಬೇರೆ ಊರಿಗೆ ಹೋಗದಾಗ್ಲಿ ಏನಾದ್ರೂ ತರಬೇಕು ಮನೆಗೆ ಅನ್ನೋದಕ್ಕಾಗ್ಲಿ ತುಂಬ ಕಷ್ಟ ಆಗ್ತಿತ್ತು ಮ ಕೋವಿಡ್ ನೈನ್ಟೀನ್ನಲ್ಲಿ ನಾನು ಓದದೇ ಆಗ್ ಓದದೇ ಆಗಲಿ ನಂದು ಬಿಕಾ ಅದೆಲ್ಲ ಓದೋದು ತುಂಬ ಕಷ್ಟ ಆಗ್ತಿತ್ತು ಹೀಗೆ ಕೋವಿಡ್ಡ ಮಹಾಮಾರಿ ನಮ್ಮ ಪ್ರದೇಶದ ಪ್ರಯಾಣ ಮತ್ತು ಪ್ರವಾಸೋದ್ಯಮದ ಮೇಲೆ ತುಂಬ ಪರಿಣಾಮ ಬೀರಿದೆ ನಮಗೆ ಓಡಾಡೋದಕ್ಕೆಲ್ಲ ತುಂಬ ತೊಂದರೆ ಆಗ್ತಿತ್ತು ಎಂತಕ್ಕೇ ಆಗಲಿ ಪ್ರತಿಯೊಂದಕ್ಕೇ ಆಗಲಿ ನಾವು ಬಸ್ಸಲ್ಲೇ ಓಡಾಡ್ತಿದ್ದಿದ್ದು ಆದರೆ ಬಸ್ ಅವಾಗೆಲ್ಲ ಇರ್ತಿರಲಿಲ್ಲ ಓಡಾಡಕ್ಕೆ ಆಗ್ತಿರಲಿಲ್ಲ ತುಂಬ ಡಿಸ್ಟೆನ್ಸ್ ಮೇಯ್ನ್ಟೇನ್ ಮಾಡಬೇಕಿತ್ತು ನಾವು ತುಂಬ ಕಷ್ಟ ಎದುರ್ಸಿ ಬಂದ್ವಿ ಅಂತ ನಮಗೆ ಕೋವಿಡ್ ನೈನ್ಟೀನಲ್ಲಿ ಅನ್ನಿಸ್ತು